ಇವಾಗ ಚಿಕ್ಕಮಂಗ್ಳೂರ್ ಜಿಲ್ಲೆಲಿ ನಾನು ನೋಡಿರೋ ಮಟ್ಟಿಗೆ ಕೃಷಿಯನ್ನು ತುಂಬ ಅಳ್ವಡಿಸ್ಕೊಂಡಿದಾರೆ ಮತ್ತು ಕಾಫಿ ಬೆಳೆ ತುಂಬ ತುಂಬ ಜನ ಕಾಫಿ ಬೆಳೇಲಿ ಕಾಫಿ ಬೆಳೆಲಿ ತೊಡ್ಗಿಸ್ಕೊಂಡಿದ್ದಾರೆ ಕಾಫಿ ಬೆಳೆ ಅವ್ರಿಗೆ ತುಂಬ ಅನುಕೂಲ ಮಾಡಿಕೊಡುತ್ತೆ ಅದ್ರದ್ದು ಮೌಲ್ಯ ತುಂಬ ಜಾಸ್ತಿ ಬಂದಾಗ ಅವರು ತುಂಬ ಆದಾಯವನ್ನು ಪಡ್ಕೋತಾರೆ ಕೃಷಿ ಅಷ್ಟೆ ಅದು ಇಳುವರಿ ಬಂದಾಗ ಅದರಿಂದ ಸರ್ಕಾರಕ್ಕೆ ಯಾವುದು ಟ್ಯಾಕ್ಸ್ ಕಟ್ಟೋದರಿಂದ ಸರ್ಕಾರಕ್ಕೆ ತುಂಬ ಆದಾಯ ಬರುತ್ತೆ ಮತ್ತು ನಮ್ಮ ನಮ್ಮ ದೇಶದ ಜಿಲ್ಲೆ ನಮ್ಮ ದೇಶದ ಆರ್ಥಿಕತೆಗೂ ಹೆಚ್ಚು ಬೆನ್ನೆಲುಬಾಗಿ ಬೆನ್ನೆಲುಬಾಗಿ ಯಾವುದು ಕೃಷಿ ನಿಂತಿದೆ ಅಂತ ಹೇಳ್ಬೌದ ಮತ್ತು ಕೃಷಿ ಬಿಟ್ಟರೆ ಮತ್ತು ಚಿಕ್ಕಮಂಗ್ಳೂರಲ್ಲಿ ಪ್ರವಾಸ ತಾಣಗಳು ತುಂಬ ಇದೆ ಹಾಗಾಗಿ ಪ್ರವಾಸ ತಾಣಗಳಲ್ಲಿ ಅದರಿಂದ ಯಾವ್ದು ದುಡ್ದು ಬರುತ್ತೆ ಅದರಿಂದ ಯಾವುದು ಸರ್ಕಾರಕ್ಕೆ ಟ್ಯಾಕ್ಸ್ನ ಕಟ್ಟೋದರಿಂದ ಸರ್ಕಾರಕ್ಕೆ ತುಂಬ ಅರ್ಥಿಕತೆಯಾಗಿ ಉಪಯೋಗ ಆಗುತ್ತೆ ಅಂತ ಹೇಳ್ಬೌದ್ ಯಾಕೆಂದರೆ ಪ್ರವಾಸಿ ತಾಣಗಳು ತುಂಬಯಿದೆ ಚಿಕ್ಕಮಂಗ್ಳೂರಲ್ಲಿ ಹಾಗೆ ಟೂರಿಸ್ಟ್ ತುಂಬ ಬರ್ತಯಿರ್ತಾರೆ ನಾನು ನೋಡಿರೊ ಮಟ್ಟಿಗೆ ನೆಕ್ಸ್ಟ್ ಇಲ್ಲಿ ತುಂಬ ಅಂಗಡಿ ಳು ಅಂದರೆ ಚಿಕ್ಕ ಚಿಕ್ಕ ಅಂಗಡಿ ಗಿರಣಿ ಅಂಗಡಿ ಮತ್ತು ದಿನಸಿ ಅಂಗಡಿ ಈ ಥರದೆಲ್ಲ ತುಂಬಯಿದೆ ನಾನು ನೋಡಿರೋ ಥರ ಅದರಿಂದ ಅಷ್ಟೆ ಅವ್ರಿಗು ತುಂಬ ಲಾಭದಾಯಕವಾಗಿದೆ ಮತ್ತು ಸರ್ಕಾರಕ್ಕೂ ಟ್ಯಾಕ್ಸ್ ಅವರು ತುಂಬ ಟ್ಯಾಕ್ಸ್ ಕಟ್ಟೋದರಿಂದ ಆರ್ಥಿಕತೆಯಲಿ ತುಂಬ ಮುಂದೆ ಬರೋದಕ್ಕೆ ಅದು ಉಪಯೋಗ ಆಗಿದೆ ಅಂತಾ ಹೇಳ್ಬೌದು ಮತ್ತು ಅವರ ಜೀವನ ಶೈಲಿ ಅಷ್ಟೆ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ತುಂಬ ಕೆಲವೊಂದು ಕಡೆ ಅಡಕೆ ತುಂಬ ಬೆಳಿತಾರೆ ಕೆಲವೊಂದುಕಡೆ ಕಾಫೀನ ತುಂಬ ಬೆಳಿತಾರೆ ಇನ್ನು ಕೆಲವೊಂದು ಕಡೆ ಎರಡು ಥರದ್ ಬೆಳೇಗಲನ್ನ ಹಾಕ್ತಾರೆ ಬತ್ತ ರಾಗಿ ಆಥರದ್ದೆಲ್ಲ ಬೆಳೆಯೋರ್ ತುಂಬ ಇದೆ ಈ ಕೃಷಿ ಕೃಷಿಯಿಂದ ನಮ್ಮ ದೇಶಕ್ಕೆ ತುಂಬ ಆರ್ಥಿಕತೆಯಿಂದ ಬೆನ್ನೆಲುಬಾಗಿ ನಿಂತಿದೆ ಅಂತ ಹೇಳ್ಬೌದು ಕೃಷಿ ಇರೋದರಿಂದ ನಮ್ಮ ಸರ್ಕ ಸರ್ಕಾರ ನಮ್ಮದೇಶ ಮುಂದೆ ಬರೋದಕ್ಕೆ ತುಂಬ ಪರಿಣಾಮ ಬೀರಿದೆ ಅಂತ ಹೇಳ್ಬೌದು ಈ ಥರ ಎಲ್ಲ ಇಜ್ ಮತ್ತು ಇನ್ನೊಂದಿಷ್ಟು ಸಣ್ಣ ಸಣ್ಣ ಅಂಗಡಿಗಳು ತುಂಬಯಿದೆ ಬಟ್ಟೆ ಅಂಗಡಿ ಇರ್ಬೋದು ಈಥರದ್ರಲೆಲ್ಲ ತುಂಬ ಆದಾಯ ಇವಾಗ ಅಂತು ಮತ್ತು ಬಟ್ಟೆ ಆಥರದ್ಕೆಲ ತುಂಬ ಡಿಮ್ಯಾಂಡ್ ಬಂದಿರೋದರಿಂದ ಅದ್ರಿಂದ ಸರ್ಕಾರಕ್ಕೂ ತುಂಬ ಆದಾಯವಿದೆ ಮತ್ತು ಬಂಡವಾಳ ಅವರಿಗೂ ಹಾಕ್ದೌರಿಗೂ ತುಂಬ ಆದಾಯ ಇದೆ ಈ ಥರ ಅವ್ರ ಜೀವನ ಶೈಲಿ ಸುಧಾರಿಸುತ್ತೆ ದೇಶದ ಆರ್ಥಿಕತೆ ಸುಧಾರಿಸುತ್ತೆ ಈ ಥರ ಆಗಿ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಇದೆ ಅಂತ ಹೇಳ್ಬೌದು